ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಅಡುಗೆಯೆಂದರೆ ಗೋಧಿ ಪಾಯಸ ಇದನ್ನು ಗೋಧಿಯಿಂದ ಇಡೀ ಗೋಧಿಯಿಂದ ಮಾಡ್ತಕ್ಕಂಥ ಒಂದು ಪಾಯಸ ಈ ಗೋಧಿ ಪಾಯಸವನ್ನ ಯಾವಾಗಲೂ ಕೆಲವೊಂದು ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಮಾಡತಕ್ಕಂಥ ಒಂದು ಸಿಹಿ ಭೋಜನ ಇದು ಇದನ್ನು ನಾವು ನಮ್ಮ ತಾಯಿಯವರು ಹಾಗೆ ನಮ್ಮ ಅಕ್ಕನವರು ಮಾಡ್ತಿದ್ದರು ಅದರಂತೆ ನಮಗೆ ಈ ಒಂದು ಪಾಯಸವನ್ನು ಮಾಡಲಿಕ್ಕೆ ಬರ್ತಿದ್ದಿಲ್ಲ ಹೀಗಾಗಿ ಒಂದು ಸಲ ನಾವು ಪ್ರಯತ್ನ ಮಾಡಲೇಬೇಕು ಅಂತಕ್ಕಂಥ ಒಂದು ಪಣ ತೊಟ್ಟೆ ಪ್ರ ಮೊನ್ನೆ ಮೊನ್ನೆ ತಾನೇ ಕಾರ್ತಿಕ ಒಂದು ಮಾಸದಲ್ಲಿ ಒಂದು ಸೋಮವಾರದಂದು ನಾನು ಗೋಧಿ ಪಾಯಸವನ್ನ ಮಾಡಲಿಕ್ಕೆ ಇಚ್ಛೆಪಟ್ಟೆ ಹಾಗೆ ಗೋಧಿ ಇಡೀ ಗೋಧಿಯನ್ನು ನಿನ್ನೆಯ ದಿನದಂದೇ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಸ್ವಲ್ಪ ನೀರ್ನಲ್ಲಿ ತೊಳೆದು ಒಣ ಹಾ ಒಣಗಲು ಹಾಕಿದೆ ನಂತರ ಆ ಒಂದು ಮರುದಿನ ಆ ಗೋಧಿಯನ್ನು ಚೆನ್ನಾಗಿ ನೆನೆಯಿಟ್ಟು ನೆನೆಯಿಟ್ಟು ಮರುದಿನ ಗೋಧಿಯನ್ನು ಒಣಗಲು ಹಾಕಿದೆ ಅಂದು ಹಬ್ಬದ ದಿನ ಕಾರ್ತಿಕ ದಿನದಂದು ಗೋಧಿಯನ್ನು ತೆಗೆದುಕೊಂಡು ಮೊದಲು ನೀರನ್ನು ಒಲೆಯ ಮೇಲೆ ನೀರಿಟ್ಟು ಅದನ್ನು ಹೋದಾಡುವ ಹಾಗೆ ಅಂದ್ರೆ ಉಗಿ ಬರುವ ಹಾಗೆ ಅದನ್ನು ಕುದಿಸಿದೆ ಕುಸಿ ಕುದಿಸಿದ ನೀರಿಗೆ ತೊಳೆದು ಒನ್ ಚೆನ್ನಾಗಿ ತೊಳೆದು ನೆನೆಸಿದ ನಂತ ನೆನೆನಂತರ ಆರಲು ಬಿಟ್ಟು ಗೋಧಿಯನ್ನು ಆ ಒಂದು ಪಾತ್ರೆಯಲ್ಲಿ ಕುದಿಯುವ ನೀರಿಗೆ ಹಾಕಿದೆ ಹಾಕಿದ ನಂತರ ಅದು ಪಳ ಪಳನೆ ಕುದಿಯಲಿಕ್ಕೆ ಪ್ರಾರಂಭ ಆಯಿತು ಅದನ್ನು ಒಂದು ಕಟ್ಟಿಗೆ ಹುಟ್ಟು ಅಂತಕ್ಕಂಥದ್ದು ಒಂದು ವಸ್ತುವಿನಿಂದ ಅದನ್ನು ತಿರುವುತ್ತಾ ನೀರಿನ್ನು ಮೇಲೆ ಕುದಿಯುವ ಚೆನ್ನಾಗಿ ಕುದಿಯುವ ಹಾಗೆ ಅದನ್ನು ತಿರುವ್ತಾ ಹೋದೆ ಅದರಲ್ಲಿ ಹಾಕಿ ಅನಂತರ ಅದು ಕುದೀತಾ ಕುದೀತಾ ಕುದೀತಾ ಒಂದು ಹಂತಕ್ಕೆ ಬಂತು ನಂತರ ಸಂಪೂರ್ಣವಾಗಿ ಅದನ್ನು ಕುದಿಸಿ ತಳ ಇಳಿಸಿದೆ ನಂತರ ಅದ್ಕಾಗಿ ಬೆಲ್ಲವನ್ನು ಕೆಳಗಿಳಿಸಿ ಸ್ವಲ್ಪ ಬೆಲ್ಲ ಪ್ರಮಾಣಕ್ಕೆ ತಕ್ಕಂಗೆ ಬೆಲ್ಲವನ್ನು ಹಾಕಿ ಪುನಃ ಮತ್ತೆ ಅದನ್ನು ಒಲೆಯ ಮೇಲಿಟ್ಟು ಸ್ವಲ್ಪ ಕುದಿಸಿ ಅನಂತರ ಕೆಳಗಿಳಿಸಿದೆ ಆದರೂ ಕೂಡ ಆ ಇಡೀ ಗೋಧಿ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ಉಗಿ ಕುದಿಸಿದ್ರೆ ಅದು ಸ್ವಲ್ಪ ಮೆತ್ತಗಾಗ್ತಿತ್ತೋ ಏನೋ ಅದು ಮೆತ್ತಗಾಗಲೇ ಇಲ್ಲ ಅದಕ್ಕೆ ನಾವು ಖರ್ಜೂರ ಆಮೇಲೆ ಗೋಡಂಬಿ ಏ ಆಮೇಲೆ ಶುಂಠಿ ಆಮೇಲೆ ಹೆರ್ಜಿದ ಕೊಬ್ಬರಿ ಎಲ್ಲವನ್ನೂ ಹಾಕಿ ಅದನ್ನು ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ನಂತರ ಮೊದಲೇ ನಾವು ಅದರಲ್ಲಿ ಸಲ್ಪ ತುಪ್ಪದಲ್ಲಿ ಒಂದಿಷ್ಟು ಹಾಕಿ ಒಗ್ಗರ್ಣೆಗೋಸ್ಕರ ಆ ತುಪ್ಪದಲ್ಲಿ ಕರಿದು ಅದನ್ನು ತಯಾರು ಮಾಡಿ ಇಟ್ಕೊಳ್ಳಲಾಗಿತ್ತು ಅದನ್ನು ತಯಾರು ಮಾಡಿ ಇಟ್ಟುಕೊಂಡಂಥ ಎಲ್ಲ ಒಂದು ಗೋಡಂಬಿ ಖರ್ಜೂರ ಉತ್ತತ್ತಿ ಆಮೇಲೆ ದ್ರಾಕ್ಷಿ ಇವು ಎಲ್ಲ ಏನು ನಾವು ಪಾಯಸಕ್ಕೆ ಏನು ಹಾಕಬೇಕು ಅಂತೀವೋ ಆ ಒಂದು ಎಲ್ಲ ವಸ್ತುಗಳನ್ನು ಎಲ್ಲ ದಿನಸಿಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ವಿ ಮಿಶ್ರಣ ಮಾಡಿದ ನಂತರ ಅದು ಸ್ವಲ್ಪ ರುಚಿ ನೋಡಬೇಕು ಅಂತಂಕ್ಕಂತಹ ಒಂದು ತವಕ ಇತ್ತು ಆದರೆ ಈ ಸಲ್ಪ ಕಸ್ ಇನ್ನೂ ಸಲ್ಪ ಜಾಸ್ತಿ ನಾವು ಕುದ್ಸಿದ್ರೆ ಅದು ಕಲಿತಿತ್ತೋ ಏನೋ ಕುದಿತಿತ್ತೊ ಏನೋ ಸ್ವಲ್ಪ ಗೋಧಿ ಗೋಧಿ ಬೆಳಸಿಯ ಥರ ಆ ಒಂದು ಹುಗ್ಗಿ ಆಯಿತು ಹೀಗಾಗಿ ನಾವು ಎಷ್ಟು ಕಷ್ಟಕರವಾಗಿರ್ತಕ್ಕಂಥದ್ದಪ್ಪ ಈ ಅಡುಗೆ ಅಂತ ಹೇಳಿ ನಾವು ಮಾಡಿದರೂ ಕೂಡ ಭಾಳ ರುಚಿಯಾಗಿತ್ತು ತಿಂದು ನೋಡಿದಾಗ ಅದನ್ನು ಫಸ್ಟ್ ದೇವರಿಗೆ ನೈವೇದ್ಯ ಮಾಡಿ ಎಲ್ಲರ್ಗೂ ಒಂದೊಂದು ಬಟ್ಟಲಲ್ಲಿ ಹಾಕಿಕೊಟ್ಟಾಗ ಆ ಒಂದು ಗೋಧಿಯ ಪಾಯಸ ತಿನ್ನಲು ರುಚಿಯಾಗಿತ್ತು ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಯಬಹುದಾಗಿತ್ತು ಅಂತಕ್ಕಂಥದ್ದು ನನ್ನ ಒಂದು ಎಲ್ಲರ ಅಭಿಪ್ರಾಯವೂ ಆಯಿತು ಕುದ್ದಿಲ್ಲ ಇನ್ನೂ ಸಲ್ಪ ಕುದಿಯಬೇಕಿತ್ತು ಬೆಳಸಿ ಆದ ಹಾಗೆ ಅನುಭವ ಆಯಿತು ಬೆಳಸಿಯನ್ನು ಗೋಧಿ ಬೆಳಸಿಯನ್ನು ಯಾವ ರೀತಿಯಾಗಿ ನಾವು ಸೇವಿಸ್ತಿದ್ದೆವೋ ಯಾವ ರೀತಿಯಾಗಿ ಗೋಧಿ ಬೆಳಸಿನ್ನ ತಿಂತಿದ್ದೆವೋ ಆ ರೀತಿಯ ಒಂದು ಗೋಧಿ ನಮ್ಮ ಹಲ್ಲಿಗೆ ಬಂದಾಗ ಅದು ಒಂದು ಅನುಭವವಾಯಿತು ಹೇ ಗೋಧಿ ಬೆಳಸಿ ಬೆಲ್ಲ ತಿಂತೀವಪ್ಪಾ ಮಸ್ತ್ ಐತೆ ಚೆನ್ನಾಗಿ ಐತಿ ಅಂತಕ್ಕಂಥದ್ದನ್ನ ನಾವು ಮತ್ತೆ ಹೋಗ್ಲಿ ಬಿಡು ನಿ ಕುದಸ್ಲಿಕ್ಕೂ ಕುದಿಸಿದ್ವಿ ಆದ್ರೆ ಅದು ಇನ್ನೂ ಸ್ವಲ್ಪ ಇನ್ನೊಂದು ಎರಡು ಉಗಿ ಕುದ್ಸಿದ್ರೆ ಅಲ್ಲಿಗೆ ಬರ್ತಿತ್ತೋ ಏನೋ ಬಹಳ ಹೊತ್ತಿನ ಮಟ್ಟ ಕುದಿಸಿ ಕುದಿಸಿ ಒಂದು ಅರ್ಧ ತಾಸು ಆಗಿರ್ಬೋದು ಅರ್ಧ ತಾಸು ಅಥವಾ ಇಪ್ಪತ್ತು ಇಪ್ಪತ್ತೈದು ನಿಮ್ಷದ ಮ್ ಒಂದು ಕುದಿಸಿದ್ವಿ ನೆನೆ ಹಾಕಿರ್ಬೊದೆಲ್ಲ ಅಂತ ಅಂತೇಳಿ ಹೀಗೆ ಕ್ರಮ ಇಟ್ಟು ನಾನು ಟೈಮ್ ಹಚ್ಚಿದ್ದಿಲ್ಲ ಅವಾಗ ಜಾಸ್ತಿ ಕುದಿಸಿದ್ವಿ ಆದರೂ ಕೂಡ ಆ ಒಂದು ಭೋಜನ ಅಡುಗೆ ಸ್ವಲ್ಪ ನನ್ನ ಮನಸ್ಸಿಗೆ ಭಾಳ ಇದು ಅನ್ನಿಸಿ ಅನಿಸಿದ್ರೂ ಕೂಡ ಸವಿಯಲು ಬಹಳ ರುಚಿಯಾಗಿತ್ತು ಎಲ್ಲರೂ ಕೂಡ ಅದು ಚೆನ್ನಾಗಿ ಚೆನ್ನಾಗಿದೆ ಅಂತಂದು ನಮ್ಮ ಮನೆಯ ಸದಸ್ಯರೆಲ್ಲರೂ ನಮ್ಮ ಮನೆಯ ಸಹೋದರ ಸಹೋದರಿಯರೆಲ್ಲ ಈ ಒಂದು ಗೋಧಿ ಪಾಯಸವನ್ನು ಸವಿದು ಬಹಳ ಚೆನ್ನಾಗೈತಿ ಇನ್ನೂ ಸ್ವಲ್ಪ ಕುದಿಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅನ್ನುವಂಥ ಒಂದು ಮಾತುಗಳನ್ನು ಆಡಿದ್ದರಲ್ಲ ಅದೇ ನನಗೆ ಸ್ವಲ್ಪ ಸಂತೋಷದಾಯಕ ಅನ್ನಿಸಿತು ಇನ್ನು ಮುಂದಾದ್ರೂ ಆ ಒಂದು ಪಾಯಸವನ್ನು ಆ ರೀತಿಯಾಗಿ ನಾವು ಕಡಿಗೆ ಎರಡು ದಿವಸದ ಹಿಂದೆಯೇ ನೆನೆ ಇಟ್ಟು ಅಥವಾ ಬೇರೆಯವರು ಮಾಡಿದಂಥ ಒಂದು ಇದನ್ನು ಅನುಭವವನ್ನು ತಿಳ್ಕೊಂಡು ಮಾಡಬೇಕು ಅಂತಕ್ಕಂಥ ಒಂದು ಅನುಭವ ನನಗಾಯಿತು ಹಾಗೆ ಮುಂದೆ ಎಂದಾದರೂ ಒಂದು ದಿನ ಒಂದು ಗೋಧಿ ಪಾಯಸವನ್ನು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಸಂಪೂರ್ಣ ಕುದಿಯೋ ಹಾಗೆ ಮಾಡಿ ಎಲ್ಲರಿಗೂ ಸವಿ ಊಟವನ್ನು ಬಡಿಸ್ಬೇಕು ಅಂತಕ್ಕಂಥ ಆಶಯ ನನಗೆ ಇನ್ನೂ ಕೂಡ ಇದೆ ಆ ಒಂದು ಸಮಯಕ್ಕಾಗಿ ನಾವು ಕಾಯುತ್ತೆ ಕಾಯುತ್ತೇನೆ ಹಾಗೆ ಎಲ್ಲರಿಗೂ ಕೂಡ ನನ್ನ ಒಂದು ಮಾಡಿದ ಅಡುಗೆ ತುಂಬ ರುಚಿಯಾಗಿರತಕ್ಕಂಥ ಒಂದು ಗ ಮಾತುಗಳನ್ನು ಅವರಿಂದ ಕೇಳತಕ್ಕಂಥ ಒಂದು ಆಶಾಭಾವನೆಯೂ ಕೂಡ ನನ್ನಲ್ಲಿದೆ ಅಂಥ ಒಂದು ಅಡುಗೆಯನ್ನು ಮಾಡಲಿಕ್ಕೆ ನಾನು ಪ್ರಯತ್ನಪಡ್ತೀನಿ ಕಷ್ಟ ಆದರೂ ಸಹಿತ ಕಷ್ಟ ಎಷ್ಟೇ ಕಷ್ಟ ಆಗಲಿ ಆ ಒಂದು ಸಿಹಿ ಭೋಜನವನ್ನು ಅಂದರೆ ಗೋಧಿ ಪಾಯಸ ಅಂತಕ್ಕಂಥದ್ದನ್ನ ನಾನು ಮಾಡಿ ಎಲ್ಲರಿಗೂ ಬಡ್ಸತಕ್ಕಂಥದ್ದು ಸಿಹಿ ಊಟ ಉಣಿಸ್ತಕ್ಕಂಥದ್ದನ್ನು ನಾನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಅದು ನೆರವೇರ್ಬೇಕು ಒಂದು ಆ ಒಂದು ದಿನಕ್ಕಾಗಿ ಕಾಯ್ತೀನಿ ಆಗ ಹಾಗೆ ಇನ್ನೂ ಅನೇಕ ಕ ಅಡುಗೆಗಳು ಕೂಡ ಕಷ್ಟಕರವಾಗಿರ್ತಕ್ಕಂಥವೆ ಆದರೆ ಅವುಗಳನ್ನ ಸರಿಯಾಗಿ ಆ ಒಂದು ಯಾವ ಯಾವ ವಸ್ತುಗಳನ್ನು ಹಾಕಬೇಕು ಯಾವ ಯಾವ ದಿನ್ಸಿಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಇನ್ನೂ ಮಾಡಬಹುದು ಅಂತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದೀನಿ ಅದೇ ರೀತಿ ಎಲ್ಲವನ್ನು ನಾವು ಮಾಡಬಹುದು ಅಂತಕ್ಕಂಥ ಹೇಳ್ತೀನಿ ಹೇಳಲು ಇಷ್ಟಪಡ್ತೀನಿ ಒಂದು ಗೋಧಿ ಪಾಯಸ ಮಾಡಿದ ನಂತರ ನಮಗೆ ಮುಂದೆ ಎಲ್ಲ ಒಂದು ಸವಿ ಊಟವನ್ನು ಮಾಡಲಿಕ್ಕೆ ಬರುತ್ತಾ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದನ್ನ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹೇ ಇಷ್ಟು ನನ್ನ ಒಂದು ಕಷ್ಟಕರವಾಗಿರತಕ್ಕಂಥ ಅಡುಗೆಯ ಬಗ್ಗೆ ನಾನು ಅವಾಗ ಅನುಭವಪಟ್ಟಿದೀನಿ ಅಂತಕ್ಕಂಥದ್ದು ಮುಂದೆ ಅದು ಮಾಡ್ತಕ್ಕಂಥ ಒಂದು ಪಾಠವನ್ನು ಕೂಡ ನಾನು ಕಲ್ತೀನಿ ಅಂತಕ್ಕಂಥದ್ದನ್ನ ಹೇಳಿ ಇಲ್ಲಿಗೆ ನನ್ನ ಒಂದು ಕಷ್ಟಕರವಾದ ಅಡುಗೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇನ್ನು ಮುಂದೆ ಸಲೀಸಾಗಿ ಮಾಡುವಂತೆ ಕಲಿತುಕೊಂಡಿದ್ದೇನೆ